ಹಲೋ ಮಾತಾಡುದು ಹೌದಾ ನಿನ್ನೆ ತಗೊಂಡು ಹೋಗಿದ್ರಾ ಯಾವುದು ಜ್ವರಕ್ಕೆ ಅಂದ್ರು ಅಂತ ನಾವು ನಿನ್ನೆ ಕೋ ಹ್ಞೂ ಅಂದರೆ ನಾವು ನಿನ್ನೆ ಕೊಟ್ಟಿರೋದು ಅದೇ ಪ್ರಾಡಕ್ಟೇ ಬಟ್ ಕಂಪ್ನಿ ಬೇರೆ ಐತೆ ಅಷ್ಟೇ ಅಲ್ಲಿ ಏನು ಔಷಧಿ ಅವೆರಡು ಸೇಮೇ ಕಂಪ್ನಿ ಮಾತ್ರ ಬೇರೆ ಅಷ್ಟೇ ಅದರಲ್ಲಿ ಏನು ಆಗಲ್ಲ ಹ್ಞೂ ಹಂಗ್ ಹಂಗೇನ್ ಪ್ರಾಬ್ಲಮ್ ಆಗಂತದ್ದು ಏನು ಬೇರೆ ಔಷಧಿ ಏನಲ್ಲ ಅದನ್ನು ಬೇಕಾದರೆ ನೀವು ಒಂದುಸರಿ ಡಾಕ್ಟ್ರ್ ಹತ್ತಿರ ಚಕ್ ಮಾಡಿಸ್ಬೋದು ಸರಿ ಚೆಕ್ ಮಾಡಿಸಿ ಕೇಳಿ ಕೇಳಿ ರೀ ಇದು ಅದು ಔಷಧಿ ಒಂದೇನಾ ಅಂತ ಅದು ಎಲ್ಲಾ ಔಷಧಿ ಸೇಮೇ ಬಟ್ ಕಂಪ್ನಿ ಬೇರೆ ಬೇರೆ ಒಂದುಸರಿ ಈ ಕಂಪ್ನಿ ಬಂದಿರುತ್ತೆ ಒಂದುಸರಿ ಬೇರೆ ಕಂಪ್ನಿ ಬಂದಿರುತ್ತೆ ನೀವು ಕೇಳಿದ ಕಂಪ್ನಿ ಬಂದಿಲ್ಲ ಇದು ಬೇರೆ ಕಂಪ್ನಿ ಬಟ್ ಅದೇ ಆ ಟ್ರೀಟ್ಮೆಂಟೇ ಇದು ಅದೇ ಸಿರಾಪೇ ಇದು ಬಟ್ ಕಂಪ್ನಿ ಅಷ್ಟೇ ಚೇಂಜ್ ವರ್ಕ್ ಮಾಡೋದೆಲ್ಲ ಅದಕ್ಕೆ ನಾವು ಇವಾಗ ಇರೋಲ್ಲ ಮಧ್ಯಾಹ್ನ ಮೇಲೆ ಬರ್ರಿ ಚೇಂಜ್ ಮಾಡಿಕೊಡ್ತೀವಿ ಸ್ಟಾಕ್ ಇದೆ ಇಲ್ಲವ ಅಂತ ನೋಡ್ತೀನಿ ಸ್ಟಾಕ್ ಇದೆ ಇಲ್ಲ ಅಂತ ನೋಡ್ತೀನಿ ಇದ್ದರೆ ನಾನು ನಿಮಗೆ ಹೇಳ್ತೀನಿ ಒನ್ ನಿಮಿಷ ಇರ್ರಿ ನೋಡ್ತೀನಿ ಮಧ್ಯಾಹ್ನದ ಮೇಲೆ ಬರ್ರಿ ಚೇಂಜ್ ಮಾಡಿಕೊಡ್ತೀನಿ ಹ್ಞೂ